ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರು ಒಂದು ಫೆಬ್ರವರಿ ಎರಡು ಸಾವಿರದ ಎರಡು ಆರು ಮಾರ್ಚ್ ಎರಡು ಸಾವಿರದ ಹದಿಮೂರು ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು